ಹಲೋ ಸರ್ ನಾವು ಬೆಂಗ್ಳೂರಿಂದಾ ಕಾಲ್ ಮಾಡ್ತಿರೋದು ಹಾಂ ಸರ್ ಹಾಂ ನಾವೂ ಇಲ್ಲಿ ಪ್ರವಾಸ ಸ್ಥಾನಕ್ಕೆ ಅಂತೇಳಿ ಪ್ಲೇಸ್ ಹುಡ್ಕ್ತಾ ಇದೀವಿ ಸರ್ ಬಳ್ಳಾರಿಯಲ್ಲಿ ಯಾವ್ದು ಯಾವ ಅವೆ ಫೇಮಸ್ ಪ್ಲೇಸಸ್ ಇದಾವೆ ಸರ್ ಹಾಂ ಸರ್ ಹೌದು ಸರ್ ಹಾಂ ಸರ್

ಹೌದಾ ಸರ್ ನಾವು ಒಂದು ನಾಲ್ ನಾಲ್ಕು ಜನ ನಾಲ್ಕೈದು ಜನ ಬರ್ತಿದ್ದೀವಿ ಸರ್ ಒಂದು ಟ್ರಾವೆಲಲ್ಲಿ ನಮ್ಮ ನಮಗೆ ಸ್ವಲ್ಪ ಅಲ್ಲೆದು ಏನಾದರು ರೂಮ್ ವ್ಯವಸ್ಥೆ ಅವೇನಾನು ಇದ್ದಾವೆ ಸರ್ ರೂಮ್ ವ್ಯವಸ್ಥೆ ಆಗಿರ್ಬೋದು ಹಾಂ ಸರ್ ಎಷ್ಟು ಎಷ್ಟು ಆಗ್ಬೋದು ಸರ್ ಹಾಂ ಸರ್ ಹೌದಾ ಹಾಂ ಸರ್ ಏನಾದರು ಡಿಸ್ಕೌಂಟ್ ಸಿಗ್ಬೌದಾ ಸರ್ ನಾವು ನಾಲ್ಕು ಜನ ಹಾಗೆ ಆಗಲಿ ಸರ್ ಸರ್ ಹಾಂ ಸರ್ ಇಲ್ಲ ಸರ್ ವಿತ್ ಫುಡ್ ಬಾ ರೂಮ್ ಎಲ್ಲ ಬಾಡಿಗೆ ಎಲ್ಲ ಬೇಕಾಗಿತ್ತು

ಓಕೆ ಓಕೆ ಸರ್ ಹಾಂ ಸರ್ ಅಷ್ಟೆ ರೂಮ್ ಬಾಡಿಗೆ ಇದ್ದಾವೆ ಇಲ್ಲ ಅಂತ ಡೌಟ್ ಇತ್ತು ಸರ್ ಅದಕ್ಕೆ ಮಾಡಿದ್ವಿ ನಾವು ಹಾಂ ಹೌದು ಹೌದು ಸರ್ ಹೌದು ಹೌದು ಹಾಂ ಸರ್ ಹಾಂ ವೈಕಲ್ ಕೂಡ ಬೇಕಾಗಿದೆ ಸರ್ ನೋಡೋಕೆ ಬೇಕಲ್ಲ ಅದು ಅದು ಚಾರ್ಜ್ ಎಷ್ಟು ಆಗ್ಬೋದು ಸರ್ ಹಾಂ ಸರ್ ಆಗಲಿ ಸರ್ ಹೌದು ಸರ್ ನೋಡಬೇಕಾಗಿತ್ತು ಡ್ಯಾಮ್ದು ಬಳ್ಳಾರಿಯಲ್ಲಿ ಹಾಂ ಸರ್ ಫೋರ್ ಟು ಫೈವ್ ಬೇಡ ಸರ್ ತ್ರೀ ಸಾಕು ಸರ್ ತ್ರೀ ಆ ಕೋಟೆ ವಾ ಡ್ಯಾಮ್ ಅಷ್ಟು ಡ್ಯಾಮು ಅವು ಅಷ್ಟೆ ಸರ್ ಹಂಪೆ ಸಾಕು ಸರ್ ಮೂರೇ ಹಾಂ ಸರ್ ಏನಿಲ್ಲ ಸರ್ ಅಷ್ಟೆ ಕೇಳೋಣ ಅಂತ ಮಾಡಿದೆ ಸರಿ ಸರ್